ಹಲೋ ಸರ್ ಇದು ಮಂಜುನಾಥ ಹೋಟೆಲ್ ತಾನೆ ಆಂ ಸರ್ ನಾನು ದೀಪಿಕಾ ನಾನು ಚಿಕ್ಕಬಳ್ಳಾಪುರ್ದಿಂದ ಕರೆ ಮಾಡ್ತಿದ್ದೀನಿ ಸರ್ ನಿಮ್ಮ ಹೋಟೆಲ್ಲಲ್ಲಿ ಮುಂಗಡವಾಗಿ ಒಂದು ಟೇಬಲ್ನ ಕಾಯ್ದಿರಿಸ್ಬೇಕಾಗಿತ್ತು ಅದ್ರ ಸಲುವಾಗಿ ನಾನು ನಿಮಗೆ ಕರೆ ಮಾಡಿದೆ ಮುಂದಿನ ಶುಕ್ರವಾರ ಇಪ್ಪತ್ತೆರಡನೇ ತಾರೀಖು ನನ್ನ ತಮ್ಮನ ಹುಟ್ಟು ಹಬ್ಬದ ಕಾರಣ ನಾನು ಟೇಬಲ್ನ ಬುಕ್ ಮಾಡಬೇಕಾಗಿತ್ತು ಅದಕ್ಕೆ ನಿಮಗೆ ಕರೆ ಮಾಡಿದ್ದು ಸರ್ ನಾವು ನಮ್ಮ ಕುಟುಂಬದವರು ಎಲ್ಲ ಸೇರಿ ಒಂದು ಹತ್ತರಿಂದ ಹದಿನೈದು ಜನ ಬರೋದಿದೆ ಅಲ್ಲಿ ನಮಗೆ ಯಾವ ಥರದ ಊಟ ಸಿಗುತ್ತೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಲ್ಲಿ ಸಸ್ಯಾಹಾರ ಮಾತ್ರನಾ ಅಥವಾ ಮಾಂಸಾಹಾರದ ಥರದ ಆಹಾರನೂ ಲಭ್ಯವಿರುತ್ತಾ ಹೇಗೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಕ್ಕಾಗತ್ತಾ ಆ ಥರ ಏನಾದ್ರೂ ಇದ್ರೆ ನಾವು ಅವ್ರ್ಗೆ ಸ್ಪೆಷಲ್ಲಾಗಿ ಏನಾದರೂ ನಾವು ಹೇಳಿದ್ರೆ ನೀವು ಮಾಡಿಕೊಡಕ್ಕಾಗತ್ತಾ ಅದ್ರ ಬಗ್ಗೆ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀರ ಸರ್ ಧನ್ಯವಾದಗಳು ಸರ್